ನಾನು ನಮ್ಮ ಶಾಲಾ ಮೇಳಗಳಲ್ಲಿ ಭಾಗವಹಿಸಿದ್ದೆ ಶಾಲಾ ಮೇಳಗಳು ತುಂಬಾ ಚೆನ್ನಾಗಿ ನಡೆಯುತ್ತವೆ ಶಾಲೆಯಲ್ಲಿ ಅನೇಕ ರೀತಿಯ ಮೇಳಗಳು ನಡೆಯುತ್ತವೆ ಅದರಲ್ಲಿ ನಮ್ಮ ಶಾಲೆಯಲ್ಲಿ ಇತ್ತೀಚಿಗೆ ನಡೆದ ವೆ ಮೇಳಗಳೆಂದರೆ ಸಾಂಸ್ಕೃತಿಕ ಮೇಳ ಸಾಂಸ್ಕೃತಿಕ ಮೇಳವು ಅತಿ ಹೆಚ್ಚು ದೇಶ ದೇಶದ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಆಧಾರವಾಗಿರುತ್ತದೆ ಇಲ್ಲಿ ನಾನು ಅನೇಕ ರೀತಿಯ ವಿಷಯಗಳಿಗೆ ಸ್ಪರ್ಧೆ ನೀಡಿದೆ ನಾನು ಭಾವಗೀತೆಯಲ್ಲಿ ನಾನು ಪ್ರಥಮ ಸ್ಥಾನವನ್ನು ಗಳಿಸಿದೆ ನಮ್ಮ ಶಾಲೆಯಲ್ಲಿ ಅನೇಕ ರಿ ರೀತಿಯ ಮೇಳ ವಿಷಯಗಳಿಗೆ ಮೇಳ ನಡೆದರೂ ಅನೇಕ ರೀತಿಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದರು ನಮ್ಮ ನಮ್ಮ ಶಾಲಾ ಮೇಳವು ಅನೇಕ ಅಚ್ಚುಕಟ್ಟಾಗಿ ನಡೆಯಿತು ಮತ್ತು ಇದನ್ನು ನಮ್ಮ ಶಾಲಾ ಸ್ ಶಿಕ್ಷಕರು ಒಳ್ಳೆ ರೀತಿಯ ಭಾರತೀಯ ಅನೇಕ ವಿಷಯಗಳನ್ನು ತಿಳಿಸಿದರು